ನಾ ಕಾಶಿ ಯಾತ್ರಾ ಮಾಡೋಕ್ ಅಂತ ಹೋಗಿದ್ರಿ ಆ್ಯಕ್ಚುಲಿ ಕಾಶೀಗೆ ಆವಾಗ ಟ್ರಾವೆಲಿಂಗ್ ಮಾಡೋಕ ಗುಲ್ಬರ್ಗನಿಂತ ಕಾಶಿಗೆ ಹೋಗ್ಬೇಕು ಅಂದ್ರೆ ನನಗೆ ಎರಡು ದಿವ್ಸ ಎರಡು ದಿವ್ಸ ಆತು ರೀ ಟ್ರೈನ್ ಜರ್ನಿ ಮಾಡ್ಕೋತ ಮಾಡ್ಕೋತ ನನಗೆ ಇಷ್ಟ್ ಪ್ರಾಬ್ಲಮ್ ಆಗ್ಯಾದ ರೀ ಅವಾಗ ಒಂದು ನೆಟ್ಟಗ ಊಟ ಸಿಕ್ತಿದಿಲ್ರೀ ಕರೆಕ್ಟ್ ಆ ಕಡೆ ಹೋಬೇಕು ಅಂದ್ರೆ ನಾರ್ತ ಸೈಡ್ ಊಟ ನಮ್ಗೆ ಹಿಡ್ಸೊಂಗಿಲ್ರಿ ನಾವು ಸೌತ್ ಮಂದಿ ರೀ ನಮಗೆ ಎಲ್ಲ ಇಡಲಿ ಸಾಂಬಾರು ಅನ್ನ ಸಾರು ಉಂಡು ರೂಢಿ ರೀ ಅವ್ರ ಬಳಿ ಏನೋ ಬರೇ ಪೂರಿ ಪಲ್ಯ ಅದು ಏನೂ ತಂದೂರಿ ರೊಟ್ಟಿ ಅದೂ ಅವೇ ಇರ್ತಿದ್ವಿ ರೀ ನಮ್ಗೆ ಒಟ್ಟು ಅಲ್ಲಿಂದು ಊಟ ಸೇರ್ತಿದಿರ್ಲಿಲ್ಲ ರೀ ಸೊ ನಮಗೆ ಭಾಳ ಭಾಳ ಪ್ರಾಬ್ಲಮ್ ಆಗ್ಯಾದ ರೀ ಅದು ಊಟದ ಸಲಿಂದ ಅಲ್ಲಿ ಕಾಶಿ ಯಾತ್ರೆ ಮಾಡೋಕ್ ಹೋದಾಗ ಎರಡು ದಿವ್ಸ ನನಗೆ ಇಷ್ಟು ತ್ರಾಸ ತ್ರಾಸ ಆಗಿದ್ ರೀ ಟ್ರಾವೆಲ್ ಮಾಡೋ ಟೈಮಿಗೆ ಇಷ್ಟು ಪ್ರಯಾಣ ನನಗೆ ಇಷ್ಟು ಸುಸ್ತು ಸುಸ್ತು ಆಗ್ತಿತ್ತು ರೀ ಯಾಕಂದ್ರೆ ನನಗೆ ಕರೆಕ್ಟ್ ಊಟ ಸಿಗ್ತಿದಿರ್ಲಿಲ್ಲ ರೀ ಒಟ್ಟು ನಾವು ಊಟ ಮಾಡ್ಬೇಕಂದ್ರೆ ನನ್ಗೆ ಭಾಳ ಭಾಳ ಹುಡ್ಕ್ ಬೇಕಾಗ್ತಿತ್ ರೀ ಯಾವುದರ ಒಂದು ಹೋಟೆಲ್ ಹೋಗ್ಬೇಕಂದ್ರೆ ಯಾವುದರ ಒಂದು ಟ್ರೈನ್ದಾಗ ಯಾವುದರ ಒಂದು ಯಾರು ಬಿ ಬರ್ತಿದ್ರು ಅಂದ್ರ ಬಿ ಎಲ್ಲ ನಾರ್ತ್ ಸೈಡ್ ಮಂದಿನೇ ರೀ ಅವ್ರ ಊಟ ಸಹಿತ ಶೇರ್ ಮಾಡೋದು ನಾರ್ತ್ ಊಟ ರೀ ನನಗಂತು ಭಾಳ ಅಂದ್ರೆ ಭಾಳ ತ್ರಾಸ ಆಗ್ತೈತ ರೀ ಊಟದ ಸಲಿಂದ ಅಂತು ಇನ್ನು ಪ್ರಯಾಣ ಮಾಡೋದ್ರಾಗೆ ನನ್ಗೆ ಇಷ್ಟು ಸಾಕು ಆಗ್ಯಾದ ರೀ ಆವಾಗ ನಂಗೆ ಒಟ್ಟು ಊಟ ಕರೆಕ್ಟ್ ಆಗ್ತಿದಿರ್ಲಿಲ್ಲ ರೀ ಕಾಶಿಗೆ ಹೋಗೋ ಟೈಮಿಗೆ ಮತ್ತು ಹಂಗೇ ಶೌಚಾಲಯಗಳದ್ದು ಪ್ರಾ ಈ ಎಲ್ಲಿ ಬಿ ಕರೆಕ್ಟ್ ಆಗಿ ಇರ್ತಿದ್ದೆ ಇರಲಿಲ್ಲ ರೀ ನಮ್ಗೆ ಶೌಚಾಲಯ ಯೂಸ್ ಮಾಡೋದ್ ಅದು ಅಂದ್ರೆ ಲೇಡೀಸ್ ಟಾಯ್ಲೆಟ್ ಇರ್ತಿದಿರ್ಲಿಲ್ಲ ರೀ ಕರೆಕ್ಟ್ ಎಲ್ಲಿ ಬಿ ನಮಗೆ ಹುಡ್ಗಿಯರಿಗ್ ಅಂತ ಸಪರೇಟ್ ಟಾಯ್ಲೆಟ್ಸ್ ಆಲಿ ಎಲ್ಲಿ ಬಿ ಸ್ಥಾಪನೆ ಮಾಡಿಲ್ಲ ರೀ ಇವ್ರು ಕರೆಕ್ಟ್ ಆಗಿ ನಾವು ಹೆಂಗೆ ನಾವು ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ರೀ ಎಲ್ಲ ಕಡೆ ನಾ ಈ ನಾ ಒಂದು ಕಾಶಿ ಯಾತ್ರಾಗೆ ಹೋಗಿ ಬಂದಮೇಲ್ ಗೌರ್ಮೆಂಟಿಗೆ ಒಂದು ಪತ್ರ ಸಯಿತೆ ಬರ್ದೀನಿ ರೀ ನಂತರ ಎಲ್ಲ ಕಡೆ ಶೌಚಾಲಯ ಸ್ಥಾಪನೆ ಮಾಡ್ರಿ ಅದು ಭಾಳ ಇಂಪಾರ್ಟೆಂಟ್ ಅದ ರೀ ನಮ್ದು ಒಂದು ನಾವು ಯಾವಾಗೂ ಟ್ರಾವೆಲಿಂಗಿಗೆ ನಡ್ದೀವಿ ಎಲ್ಲರ ನಡ್ದೀವಿ ಒಂದು ಹೆಣ್ಣು ಮಗುವಿಗೆ ಶೌಚಾಲಯ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತದೆ ರೀ ನಮ್ಗೆ ಎಲ್ಲಿ ಬಿ ಖುಲ್ಲಾದಾಗ ಮಾಡೋದು ಅದು ಭಾಳ ಇನ್ಫೆಕ್ಷನ್ಸ್ ಇರ್ತದೆ ರೀ ಯಾವಾಗ ಬಿ ಸೊ ನಾವು ನಮ್ಗೆ ಶೌಚಾಲಯದ ಎಷ್ಟು ನೀಡ್ ಇರ್ತದೆ ಅದು ನಮ್ಗೆ ಗೊತ್ತಿರ್ತದ್ ರೀ ಸೊ ಶೌಚಾಲಯ ಸ್ಥಾಪನೆಗಳೇ ಕರೆಕ್ಟ್ ಎಲ್ಲಿ ಬಿ ಇಲ್ರಿ ಅದಕ್ಕೆ ನಾವು ಶೌಚಾಲಯದಾಲಿ ಆಹಾರದಾಲಿ ನನಗಂತೂ ತುಂಬಾ ತುಂಬ ಪ್ರಾಬ್ಲಮ್ ಆಗ್ಯಾದ ರೀ ಮತ್ತು ನೆಟ್ವರ್ಕ್ ಇಶ್ಯೂನು ಭಾಳ ಆಗ್ತೈತಿ ರೀ ಎಲ್ಲಿ ಬಿ ಏನಂತಾರೆ ಕರೆಕ್ಟಾಗಿ ಎಲೆಕ್ಟ್ರಿಸಿಟಿ ಇರ್ತಿದಿರ್ಲಿಲ್ರಿ ಭಾಳ ಚಾರ್ಜಿಂಗ್ ನಂಗೆ ಫೋನ್ ಫೋನ್ ನನ್ಗೆ ನನ್ನ ನ ನ ಮಮ್ಮಿ ಪಪ್ಪಂಗೆ ಮಾತಾಡೋದ್ ಅದು ಅಂದರು ಫೋನ್ನಾಗೆ ಚಾರ್ಜ್ ಇರ್ತಿದಿಲ್ರೀ ಎಲ್ಲಿ ಬಿ ಕರೆಕ್ಟಾಗಿ ನನಗೆ ಒಂದು ಎಲೆಕ್ಟ್ರಿಸಿಟಿ ಸಿಕ್ತಿದಿರ್ಲಿಲ್ಲ ರೀ ನಾರ್ ಊಟ ಸಿಕ್ತಿದಿರ್ಲಿಲ್ಲ ನಾರ್ ಶೌಚಾಲಯಗಳು ಕರೆಕ್ಟ್ ಸ್ಥಾಪಿಸಲಾಗಿದಿರ್ಲಿಲ್ಲ ಹಾಗಾಗಿ ನನಗೆ ಕಾಶಿ ಯಾತ್ರೆ ಮಾಡೋ ಟೈಮಿಗೆ ಭಾಳ ಅಂದರೆ ಭಾಳ ತ್ರಾಸ ಆಗ್ಯಾದ ರೀ ಅದ್ಕೆ ನಾ ಏನು ಮಾಡ್ಬೇಕು ಅಲ್ಲಾತೀನಿ ಅಂದ್ರೆ ಈಗ ನಾವು ನಾ ಒಂದು ಕಚೇರಿಗೆ ಹೋಗಿ ಲೆಟರನ್ನು ಕೊಟ್ಟಿದ್ರಿ ಶೌಚಾಲಯ ಸ್ಥಾಪಿಸ್ ರೀ ಎಲ್ಲ ಹೆಣ್ಣು ಮಕ್ಳಿಗೆ ಅದು ಭಾಳ ಇಂಪಾರ್ಟೆಂಟ್ ಅದ ನಮ್ಗೆ ಮುಂದೆ ಯಾವಾಗಾದರು ಎಲ್ಲಾದರೂ ಬೇರೆ ತಲಿ ಹೊಂಟೀನಿ ಈಗ ನಾ ಮತ್ತು ಮುಂದೆ ಯಾವುದಾರ ಊರಿಗೆ ನಡ್ದಿದೆ ಎಲ್ಲೋ ನಡ್ದಿದ್ದೆ ಅಂತ ನನಗೆ ಅದು ನೀಡೆಡ್ ಅದ ಅಲ್ರಿ ಈಗ ನಂತರ ಶೌಚಾಲಯದಾಲಿ ಒಂದು ಎಲೆಕ್ಟ್ರಿಸಿಟಿದಾಲಿ ಅದು ತುಂಬಾ ನೀಡೆಡ್ ಅದ ರೀ ನಮ್ಗೆ ಈಗ ನಾನು ಮೊನ್ನೆ ಬೀದರ್ ಕ ಹೋಗಿ ಬಂದಿನಿ ರೀ ಅಲ್ಲಿ ಬಿ ಹೋಗ್ಬೇಕು ಅಂದ್ರೆ ನನಗೆ ಪೆಹ್ಲತೊ ಬಸ್ ಲೇಟ್ ಆಗತ್ ರೀ ನನಗೆ ಬಸ್ ಲೇಟ್ ಆಗಣ ನಾ ಅಲ್ಲಿ ಹೋಗೋಕ್ ಟ್ರೈ ಮಾಡಿನಿ ರೀ ಬಸ್ ಲೇಟ್ ಆಗೋದು ಅಲ್ಲಿ ಹೋಗೋಕ್ ಟ್ರೈ ಮಾಡಿದ್ದೆ ಆವಾಗಂತು ಏನು ಅಂತಾರ ಬಸ್ ಲೇಟ್ ಆಗ್ಯದೆ ಅಂತ ಅಲ್ಲಿ ಬಸ್ ಸ್ಟಾಂಡ್ ಹತ್ತಿರ ಹೋದಾಗ ಅಲ್ಲಿ ಲೇಡೀಸ್ ಟಾಯ್ಲೆಟ್ ಅಂತ ಹೋಗಿವಿ ಎಲ್ಲ ಮುರುಕ್ ಮುರುಕ್ ಬಡಕ್ ಬಡಕ್ ಆಗಿ ಬಿಟ್ಟವೆ ರೀ ನಾವು ಹೆಂಗೆ ಯೂಸ್ ಮಾಡ್ಬೇಕು ರೀ ಅಂತ ಶೌಚಾಲಯಗಳನ್ನು ನಾವು ನಮ್ಗೆ ಅಂಥವು ಶೌಚಾಲಯಕ್ಕೆ ಹೋಗಿ ರೂಢಿನೇ ಇಲ್ಲ ನಾವು ತುಂಬ ಚನೋ ಶೌಚಾಲಯ ಯೂಸ್ ಮಾಡ್ತೀವಿ ರೀ ಮನೆಯಾಗೆಲ್ಲ ನಾವು ಟ್ರಾವೆಲಿಂಗ್ದಾಗ ಇಷ್ಟು ನಮ್ಗೆ ಪ್ರಾಬ್ಲಮ್ ಫೇಸ್ ಮಾಡ್ಲತೀವಿ ನಾವು ಅಂದ್ರೆ ಒಂದು ಶೌಚಾಲಯ ಸರ್ಲಿಂದ ನಮ್ಗೆ ಭಾಳ ಭಾಳ ತಕ್ಲಿಫ್ ಆಗ್ಯಾದ ರೀ ಮೊನ್ನೆ ಬೀದರ್ಗೆ ಹೋಗಿ ಬರೋ ಟೈಮಿಂಗೂ ಅದರ್ಕ್ಕಿಂತ ಮುಂಚೆ ನಾ ದಾವಣಗೆರೆಗ್ ಹೋಗಿದ್ದು ರೀ ಆ್ಯಕ್ಚುಲಿ ಆ ದಾವಣಗೆರೆಗ್ ಹೋದಾಗ ಅಲ್ಲಿ ಊಟದ ಪ್ರಾಬ್ಲಮ್ ರೀ ನಾವು ಈ ಕಡೆ ಹೊರಗೆ ಹೋಗ್ಬೇಕು ಅಂದರೆ ಬರಿ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಬೆಣ್ಣೆ ದೋಸೆನೇ ರೀ ನಾವು ದೋಸೆ ತಿನ್ಲಾರ್ದವ್ರು ಏನು ಮಾಡ್ಬೇಕು ರೀ ನಾವು ನಮಗೆ ಅದು ಹೋಗಂಗೆ ಇಲ್ರಿ ದೋಸೆ ಬೆಣ್ಣೆ ದೋಸೆ ನೇ ಹೋಗಂಗಿಲ್ಲ ನಾವು ಇವ್ರಿಗೆ ಬೆಣ್ಣೆ ದೋಸೆ ಹೆಂಗೆ ತಿನ್ಬೇಕು ರೀ ಅಲ್ಲಿ ನಾವು ಊಟ ಮನೆನೆಂತ ಊಟ ಕಟ್ಟಿಕೊಂಡ್ ಹೋಗಿದ್ದು ಇರಲಿಲ್ಲ ಅಂದ್ರೆ ನಾ ಅಲ್ಲಿ ಸರ್ವೈವ್ ಮಾಡೋಕೆ ಆಗ್ತಿದಿರ್ಲಿಲ್ರೀ ನನಗೆ ಅಷ್ಟು ತ್ರಾಸ ಆಗ್ಲಾತತಿ ರೀ ಅಲ್ಲಿ ಆಹಾರ ಅಂತೂ ನಾ ರೊಟ್ಟಿ ಮತ್ತು ಹಿಂಡಿ ಕಟ್ಕೊಂಡು ಹೋಗಿದ್ದೆ ಅವು ಅದು ಒಂದು ದಿನ ನಡ್ದದ ರೀ ಅದು ಆದ್ಮೇಲೆ ಏನು ಮಾಡ್ಬೇಕು ರೀ ನಾನು ಭಾಳ ಅಂದ್ರೆ ಭಾಳ ತಕ್ಲಿಫ್ ಆಗ್ಯಾದ ರೀ ನಂಗೆ ಆಹಾರದ್ದು ದಾವಣಗೆರೆಗ್ ಹೋದಾಗ ಸೊ ಈಗ ಎಲ್ಲ ಕಡೆ ನಾ ಇಂಡಿಯಾದಾಗ ಎಲ್ಲಿ ಎಲ್ಲಿ ಟ್ರಾವೆಲ್ ಮಾಡ್ಲಾತೀನಿ ಅಲ್ಲಿ ಕಾಶಿಗೆ ಹೋಗಲಿ ನಾ ಬೀದರ್ಕ್ ಹೋಗಲಿ ನಾ ದಾವಣಗೆರೆಗ್ ಹೋಗಲಿ ನನಗೆ ಒಟ್ಟು ಎಲ್ಲ ಕಡೆ ಆಹಾರ ಮತ್ತು ಹಾಗೂ ಶೌಚಾಲಯದ್ದು ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ಯಾದ ರೀ ಇದ್ರ ಬಗ್ಗೆ ನಾವು ಒಂದು ಇದ್ರ ಬಗ್ಗೆ ನಾವು ಒಂದು ಯಾವಾಗ ಬಿ ಕಾಲ್ ತಗೋಬೇಕಾಗ್ತದೆ ರೀ ಇದು ನಾವು ಹೇಳ್ಬೇಕು ಆಗ್ತದ ಸರ್ಕಾರಕ್ಕೆ ದಟ್ ಎಲ್ಲ ಕಡೆ ಶೌಚಾಲಯ ಸ್ಥಾಪನೇ ಮಾಡ್ರಿ ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ರಿ ಅಂತಿದ್ದು ಭಾಳ ಇಂಪಾರ್ಟೆಂಟ್ ಆಗ್ಯಾದ ರೀ ಈಗ ಜೀವನ್ದಾಗ ನಮ್ಮದು ಸೊ ನಾ ಮೊನ್ನೆನೇ ಅದು ಕಚೇರಿಗೆ ಏನದು ಲೆಟರ್ ಬರ್ದಿನಿ ಅದು ಹೋಪ್ಫುಲಿ ತಲುಪೋದ್ ಅಂತ ನಾ ತಿಳ್ಕೊತೀನಿ ರೀ ಬಟ್ ಅವಾಗಂತೂ ನನಗೆ ನಾವು ಒಂದು ಸರ್ತಿ ನಾ ಯಾವುದೋ ಊರಿಗೆ ನಡ್ಡಿದೆ ರೀ ಇಲಿಂದ ನಮ್ಮ ಮನೆ ಬಳಿಗ್ ನಾಗೂರ್ ಅಂತ ಅಲ್ಲಿ ನಮ್ಮ ನಮ್ಮ ವಿಲೇಜ್ ಹತ್ತಿರನೇ ಬರ್ತದೆ ರೀ ಅದು ನಾಗೂರ್ ಅಂತ ಅಲ್ಲಿ ಹೋದಾಗ ನಾವು ಶೌಚಾಲಯ ಇರ್ಲಿಲ್ಲ ರೀ ನಾವು ನಾವು ಹೊರ್ಗಿಂದು ಒಂದು ಶೌಚಾಲಯ ಉಪ್ಯೋಗ ಮಾಡೀನಿ ಅಲೊಂದು ಹಾವು ಬಂದದೆ ರೀ ಹಾವು ಬಂದರೆ ನಾವು ಹೆಂಗೆ ತಾಳ್ಕೊಳ್ಬೇಕು ರೀ ಅಲ್ಲಿ ನಂತರ ಆ ಹಾವು ಬಂದದ್ರಿ ಅಂದ್ರೆ ಎಷ್ಟು ಅನ್ ಹೈಜಿನಿಕ್ ಅದ ರೀ ಅಲ್ಲಿ ಅಂದ್ರೆ ಎಲ್ಲ ಕಸ ಕಡ್ಡಿ ಹಾವು ಯಾ ಏನೇನೆಲ್ಲ ಒಡಾಡತಾವ ರೀ ಇಷ್ಟು ಇಲ್ ಮೇಂಟೇನನ್ಸ್ ಅದ ರೀ ಅಲ್ಲಿ ಸೊ ಶೌಚಾಲಯದಂತು ಇಷ್ಟು ಪ್ರಾಬ್ಲಮ್ ಆಗ್ಯಾದ ರೀ ನನಗೆ ನಾಗೂರ್ದಾಗೆ ಸಯಿತೆ ಎಲ್ಲೆಲ್ಲಿ ನಾ ಟ್ರಾವೆಲ್ ಮಾಡೀನ್ ರೀ ಇಷ್ಟು ದಿವ್ಸದಾಗ ಎಲ್ಲ ಕಡೆ ನನಗೆ ಶೌಚಾಲಯ ಹಾಗೂ ಆಹಾರದ ಭಾಳ ಅಂದ್ರ ಭಾಳ ಪ್ರಾಬ್ಲಮ್ ಆಗ್ಯಾದ ರೀ ಅಂಥೇಳ್ಬೋದು ನಾ ಅಷ್ಟೇ